ಹೆಲೋ ಆಂ ಸಾನಿಯನಾ ಎಂತ ಮಾಡ್ತಿದ್ದಿ ಸುಮ್ಮನೆ ಕೂತಿದ್ದೆಯಾ ಮತ್ತೆ ನೀನು ನಿನ್ನೆ ಬಿಗ್ ಬಾಸ್ ನೋಡಿದೆಯಾ ನೀನು ಟಿ ವಿಯಲ್ಲಿ ನೋಡೋದಿಲ್ವಾ ಅಯ್ಯೋ ಬಿಗ್ ಬಾಸ್ ಈಗ ಇದರಲ್ಲಿ ಸಹ ಉಂಟಲ್ಲ ಜಿಯೋಸಿನ್ಮದಲ್ಲೆಲ್ಲ ನಿನ್ನೊಟ್ಟಿಗೆ ಇಲ್ಲವ ಜಿಯೋಸಿನಿಮಾ ಆಂ ಹೌದು ನೀನು ಇಲ್ಲವ ಜಿಯೋಸಿನಿಮಾ ಆ್ಯಪ್ ಡೌನ್ಲೋಡ್ ಅದರಲ್ಲಿ ತುಂಬ ಉಂಟಲ್ಲ ನಮಗೆ ಜಿಯೋಸಿನ್ಮದಲ್ಲಿ ನೋಡ್ಲಿಕ್ಕೆ ಆಗ್ತದೆ ಮತ್ತು ಈಗ ವೆಬ್ ಸೀರೀಸ್ ಆಂ ಫ್ರೀ ಅದು ಇಷ್ಟು ಸ್ವಲ್ಪ ಕಟ್ಲಿಕ್ಕೆ ಇರ್ತದೆ ಎಷ್ಟು ಮತ್ತು ನಮಗೆ ಫ್ರೀ ಎಷ್ಟು ಸಹ ನೋಡ್ಬೋದು ಅದೇ ವೆಬ್ ಸೀರೀಸೆಲ್ಲ ನೋಡಲಿಕ್ಕೆ ಬರ್ತದೆ ನೀನು ವೆಬ್ ಸೀರೀಸ್ನ ನೋಡೋದಿಲ್ವಾ ಹಿಂದಿಯಲ್ಲಿ ಅದು ನೀನು ಯ್ಯೂಟ್ಯೂಬಲ್ಲಿ ನೋಡೋದಲ್ಲಾ ಆಂ ಇದರಲ್ಲಿ ನೋಡು ಇದರಲ್ಲಿ ತುಂಬ ಉಂಟು ವೆಬ್ ಸೀರೀಸೆಲ್ಲ ಆಮೇಲೆ ಐ ಪಿ ಎಲ್ ಮ್ಯಾಚ್ ಸಹ ಇದರಲ್ಲೆ ಬರ್ತದಲ್ಲ ನಿನಗೆ ಆಂ ಕ್ರಿಕೆಟೆಲ್ಲ ಇದರಲ್ಲೆ ಬರ್ತದೆ ಅದೇ ಬಿಗ್ ಬಾಸಲ್ಲೆಲ್ಲ ನನಗೆ ವೋಟ್ ಮಾಡಲಿಕ್ಕೆ ಸಹ ಆಗ್ತದೆ ಇದರಲ್ಲಿ ಜಿಯೋದಲ್ಲಿ ಹೌದು ನೀನು ಅದನ್ನು ಇವತ್ತೇ ಡೌನ್ಲೋಡ್ ಮಾಡು ಆಂ ಮತ್ತು ಆಂ ಮತ್ತು ನಾನು ನಿನಗೆ ಹೇಳ್ತೇನೆ ಯಾವುದೆಲ್ಲ ವೆಬ್ ಸೀರೀಸೆಲ್ಲ ನೋಡು ಅಂತ ನಾನು ಕೆಲವು ನೋಡಿದ್ದೇನೆ ಅದು ಚೆಂದ ಅದು ಚೆಂದ ಉಂಟು ಅದನ್ನೆಲ್ಲ ನಿಂಗೆ ಹೇಳ್ತೆ ಅದನ್ನು ನೋಡು ಮತ್ತು ಈಗ ಮತ್ತು ಈಗ ಮತ್ತು ಈಗ ಟಿ ವಿಯೆಲ್ಲ ಸುಮ್ಮನೆ ಮನೆಯಲ್ಲಿ ಯಾಕೆ ಜಗಳ ಮಾಡೋದಲ್ಲ ಟಿ ವಿಗೆ ಅದಕ್ಕಿಂತ ಮೊಬೈಲಲ್ಲಿ ನೋಡ್ಬೌದಲ್ಲ ಅಲ್ವಾ